ಹಾಂ ಕೃಷಿ ಅಂದರೆ ನನಗೆ ತುಂಬ ಇಷ್ಟ ಯಾಕೆಂದರೆ ನಾನು ಮುಂಚೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಸ್ಕೂಲ್ ಹಿಂದುಗಡೆ ನಮ್ಮದು ಹಿಂದಿ ಮಾಷ್ಟ್ ಏನ್ಮಾಡ್ತಿದ್ರು ಅಂತ ಹೇಳಿದ್ರೆ ಅವರು ನಮ್ಮ ಹತ್ರ ಎಲ್ಲ ಇದು ಮಣ್ಣನ್ನು ಅಗೆದು ಈ ಅಲಸಂದೆ ಬೀಜ ಮತ್ತೆ ಈ ಬೆಂಡೆ ಬೀಜ ಎಲ್ಲ ಹಾಕಿಸಿ ನೀರು ಹಾಕಿಸಿ ಎಲ್ಲ ಇದು ಮಾಡ್ತಿದ್ದರು ಸೋ ಅದೇ ಒಂದು ಹಾಬಿ ನನಗೆ ಅದರಲ್ಲೊಂದು ಏನೋ ಒಂದು ಇಂಟ್ರೆಸ್ಟ್ ಇತ್ತು ಮತ್ತು ನನ್ನ ತಾಯಿ ಕೂಡ ಹಾಗೆಯೇ ಕೃಷಿ ಅಂದರೆ ಅವರಿಗೆ ಸಹ ಇಷ್ಟ ಹಾಗಾಗಿ ನಾನು ಎಂಥ ಮಾಡಿದೆ ಅಂತ ಹೇಳಿದ್ರೆ ಮಾಮೂಲಿ ನಮಗೆ ಮನೆಗೆ ಬೇಕಾದಂಥ ಏನು ತರಕಾರಿ ಎಲ್ಲ ಇದೆ ಈ ಗುಳ್ಳ ಇರ್ಬಹುದು ಅಲಸಂದೆ ಇರ್ಬಹುದು ಬೆಂಡೆ ಇರ್ಬಹುದು ಈ ಥರ ಎಲ್ಲ ಈ ತರಕಾರಿಗಳನ್ನೆಲ್ಲ ಮನೆಯಲ್ಲೆ ಬೆಳೆಸ್ಕೊಳ್ತೇವೆ ನಾವು ನನಗೆ ಅದರಲ್ಲಿ ತುಂಬ ಖುಷಿ ಇದೆ ಇನ್ನೊಂದು ಏನು ಅಂತ ಹೇಳಿದರೆ ಅದಕ್ಕೆ ತುಂಬ ಖರ್ಚು ಮಾಡಬೇಕು ಅಂತ ಇಲ್ಲ ಅದೇ ಅದನ್ನು ಅಂದರೆ ಒಂದ್ಸರ್ತಿ ಅದನ್ನು ಕರೆಕ್ಟಾಗಿ ಇದು ಮಾಡಿ ಮೇಂಟೆನ್ ಮಾಡಿಕೊಂಡು ಒಮ್ಮೆ ಗೊಬ್ಬರ ಹಾಕಿ ಮತ್ತೆ ನೀರು ಹಾಕೋದೆ ಒಂದು ಇದು ಇರ್ತದೆ ನೀರು ಹಾಕೊಂಡು ಇದ್ದರೆ ಆಯಿತು ಪೈಪ್ಲೈನ್ ಎಲ್ಲ ಪೈಪ್ಲೈನ್ ಎಲ್ಲ ಮಾಡಿಕೊಂಡು ಒಮ್ಮೆ ಒಮ್ಮೆ ಒನ್ ಟೈಮ್ ಮಾತ್ರ ಆಮೇಲೆ ಅದು ಅದು ಆಮೇಲೆ ಅದನ್ನು ಅಷ್ಟು ಅಬ್ಸರ್ವೇಶನಲ್ಲಿ ಇಟ್ಕೊಳ್ಬೇಕು ಅಂತಿಲ್ಲ ಏನಿಲ್ಲ ನಮ್ಮ ಹತ್ರ ದೊಡ್ಡ ಮಟ್ಟದಲ್ಲಿ ಮಾಡ್ತಿಲ್ಲ ನಮ್ಮ ಮನೆಗೆ ಬೇಕಾದಂಥ ತರಕಾರಿ ಇದು ಏನೆಲ್ಲ ಉಂಟು ಅದನ್ನೆಲ್ಲ ನಾವು ಪೇಟೆಯಿಂದ ತರುವಂಥ ಅವಶ್ಯಕತೆ ಇಲ್ಲ ನಮಗೆ ಮತ್ತೆ ಗೊಬ್ಬರದ್ದು ವಿಷಯಕ್ಕೆ ಬಂದರೆ ನಮ್ಮ ಪಕ್ಕದ ಮನೆಯವರ ಪಕ್ಕದ ಮನೆಯಲ್ಲಿ ಪಕ್ಕದ ಮನೆ ಅಂದರೆ ಒಂದೂ ನಮ್ಮ ಏರಿಯಾದಲ್ಲಿ ಒಂದು ಸಧಾರಣ ಒಂದು ಆರೇಳು ಮನೆಯಲ್ಲಿ ಹಸುಗಳನ್ನ ಸಾಕ್ತಿದ್ದಾರೆ ನಾವು ಹಾಲು ಎಲ್ಲ ಅಲ್ಲಿಂದಲೇ ತರ್ತೇವೆ ಹಾಗೆ ಅಲ್ಲಿ ಅಲ್ಲಿಂದ ಗೊಬ್ಬರ ಅವರು ಗೊಬ್ಬರ ಮಾಡ್ತಾರೆ ಗೊಬ್ಬರವನ್ನು ನಾವು ಅವರಿಂದ ದುಡ್ಡು ಕೊಟ್ಟು ತಗೊಂಡು ಬರ್ತೀವಿ ನಮಗಿಷ್ಟು ಒಂದು ತಿಂಗಳಿಗೆ ಒಂದು ಎಷ್ಟು ಬೇಕಾಗ್ತದೆ ಅಷ್ಟು ತಂದು ಇಟ್ಕೊಳ್ತೇವೆ ಇಟ್ಕೊಂಡು ಎಲ್ಲ ಗಿಡಗಳಿಗೆ ಒಮ್ಮೆ ಹಾಕಿ ಅದನ್ನು ಅದಕ್ಕೆ ನೀರು ಹಾಕಿ ನೀರು ಸ್ಪ್ರೇ ಮಾಡಿಕೊಂಡು ಇದು ಮಾಡ್ತೇವೆ ಮತ್ತು ಏನು ಅಂತ ಹೇಳಿದ್ರೆ ಈ ನಮ್ಮದು ತೊ ನಮ್ಮದು ಸಣ್ಣ ಮಟ್ಟದ ತೋಟ ಇರೋದು ದೊಡ್ಡ ಮಟ್ಟದಲ್ಲಿ ಏನು ತೋಟ ಇಲ್ಲ ಪಕ್ಕದ ಮನೆಯವರು ಒಂದು ಸ್ವಲ್ಪ ತಗೊಳ್ತಾರೆ ನಮ್ಮದು ನಮ್ಮ ಕೈಯ್ಯಿಂದ ದುಡ್ಡಿಗೆ ಒಂದು ಇಪ್ಪತ್ತು ರೂಪಾಯಿದು ಬೀನ್ಸಾ ಅಲಸಂದೆಯ ಕೊಡಿ ಅಂಥೇಳಿ ಆ ಥರ ಚಿಲ್ಲರೆ ಚಿಲ್ಲರೆಯಾಗಿ ಅವರಿಗೆ ಬೇಕಾದದ್ದರು ಬೇಕಾದ ಒಂದು ಪಕ್ಕದಲ್ಲಿ ಇರುವಂಥ ಒಂದು ಐದಾರು ಮನೆಯವರು ನಮ್ಮಿಂದ ತಗೊಳ್ಳಿಕ್ಕೆ ತಗೊಳ್ತಾರೆ ತರಕಾರಿಯನ್ನ ಇನ್ನೇನು ಅಂತ ಹೇಳಿದ್ರೆ ಮಾನಸಿಕ ಒತ್ತಡದಲ್ಲಿದ್ದಾಗ ಪ್ರೆಝರಲ್ಲಿ ಯಾವುದೋ ಒಂದು ಟೆನ್ಷನ್ನಲ್ಲಿ ಈ ದುಡ್ಡಿನ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ಬಂದಾಗ ನಾವು ತೋಟಕ್ಕೆ ಹೋದರೆ ಅಲ್ಲಿ ಒಂಥರ ಆಗ ನೇಚರು ಗಾಳಿ ಎಲ್ಲ ತುಂಬ ಒಂದು ಖುಷಿಯನ್ನ ಕೊಡ್ತದೆ ಮಾನಸಿಕ ಒತ್ತಡವನ್ನು ಕಡ್ಮೆಯಾಗ್ತದೆ ಒಂದೂ ನೈಸರ್ಗಿಕವಾದ ವಾತಾವರಣ ಗಾಳಿ ಒಂಥರ ಖುಷಿ ಹಾಗೆ ಹಾಗೆ ನಾನಾದ ಕೃಷಿಯನ್ನ ತುಂಬ ಇದು ಮಾಡ್ತೀನಿ ಇಷ್ಟಪಡ್ತೀನಿ ಇನ್ನೂ ಹೇಳೋದೆಂದ್ರೆ ಕೃಷಿಯಲ್ಲಿ ಮೀನುಗಾರಿಕೆ ಅದು ಇದು ಎಲ್ಲ ಬರ್ತದೆ ಪ್ರಾಣಿ ಪಕ್ಷಿಗಳನ್ನು ಸಾಕೋದು ಅದೆಲ್ಲ ನನಗೆ ಕೂಡ ತುಂಬನೇ ಇಷ್ಟ ಇದೆ ಆದರೆ ಅದನ್ನೆಲ್ಲ ತು ತೀರಾ ನೋಡ್ಕೊ ಅದನ್ನ ಅಷ್ಟು ಕ್ಯಾರಾಗಿ ನೋಡ್ಕೊಳ್ಳಿಕ್ಕೆ ಆಗಲಿ ಅದಾಗಲಿ ನಾನು ಸಹ ಟೈಮ್ ಸಮಯದ ಕೊರತೆ ಇರೋದರಿಂದ ಅದು ಎಲ್ಲದನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ತಕ್ಕ ಮಟ್ಟದಲ್ಲಿ ಏನು ಕೃಷಿ ಕೃಷಿಯನ್ನು ಮಾಡಬೇಕು ಅದನ್ನು ನಾನು ಮಾಡ್ತಾಯಿದ್ದೇನೆ ನಮ್ಮ ತಾಯಿ ಕೂಡ ಅದಕ್ಕೆ ಸಪೋಟಿವ್ ಆಗಿ ಇದ್ದಾರೆ ನಾನು ಇಲ್ಲದ ಟೈಮಲ್ಲಿ ತಾಯಿ ಕೂಡ ಅದಕ್ಕೆ ನೀರು ಇದು ಮಾಡೋದು ಆ ಥರ ಎಲ್ಲ ಅದ್ರ ಕೆಲಸ ಮಾಡ್ತಿರ್ತಾರೆ ತುಂಬ ಖುಷಿಯಾಗ್ತದೆ ಇನ್ನೊಂದು ತುಂಬ ಖುಷಿಯದ್ದು ವಿಚಾರ ಏನಂತ ಹೇಳಿದರೆ ಅಲ್ಲಿ ಬೆಳೆದ ತರಕಾರಿಯನ್ನು ನಾವು ಫ್ರೆಶು ನ್ಯಾಚುರಲ್ ಆಗಿ ಆದಂಥ ತರಕಾರಿಯನ್ನ ಅಲ್ಲೆ ಗಿಡದಲ್ಲಿ ಕಟ್ ಮಾಡೋದು ತಂದು ಪದಾರ್ಥ ಮಾಡೋದು ಅದರದ್ದು ಒಂದು ಟೇಸ್ಟೆ ಬೇರೆ ಅದರದ್ದು ಒಂದು ರುಚಿಯೇ ಬೇರೆ ತುಂಬ ಒಂದು ಖುಷಿಯಾಗ್ತದೆ ಒಂದು ಮನೆಯಲ್ಲಿ ನಟ್ಟ ಅದು ಯಾರಿಗೆ ಸಹ ಆಗಲಿ ಆ ತನ್ನ ಕೈಯ್ಯಲ್ಲೆ ಬೆಳೆಸಿದ ತರಕಾರಿಯನ್ನು ತಿನ್ನೋದು ಅಂತ ಹೇಳಿದರೆ ಅದಕ್ಕೆ ಸಹ ಅದೃಷ್ಟ ಮಾಡಿ ಮಾಡಿರಬೇಕು ತುಂಬ ಖುಷಿಯಾಗ್ತದೆ ಮನೆಯಲ್ಲೆ ನ್ಯಾಚುರಲ್ ಆಗಿ ಸಿಕ್ಕಿದ ಸಿಕ್ಕಿದಂಥ ಆಹಾರವನ್ನು ನಾವೇ ಸೇವಿಸ್ತಿದ್ದೇವಲ್ಲ ಅಂಥೇಳಿ ತುಂಬ ಖುಷಿ ಉಂಟು ಕೃಷಿಯ ಬಗ್ಗೆ ತುಂಬ ಹೆಮ್ಮೆ ಇಡು ಹೆಮ್ಮೆಯಿದೆ